ಹಲೋ ಹಾಂ ಹಲೋ ಹಾಂ ಹಾಂ ನಾನು ಸೌಂದರ್ಯ ಅಂತ ನಮಗೆ ಹಿಂದು ಮ್ಯಾರೇಜ್ ಬಗ್ಗೆ ಮಾತಾಡ ಬೇಕಾಗಿತ್ತು ಅಂದರೆ ನಮ್ಮ ಸಿಸ್ಟರಿಗೆ ಅದ್ರ ಬಗ್ಗೆ ಪ್ರಬಂಧ ಬರಿಬೇಕಾಗಿತ್ತು ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ನಿಮ್ಗೆ ಏನು ಗೊತ್ತಿದೆ ಈಗ ಯಾವಥರ ನಾವು ಮದುವೆ ಮಾಡ್ತೀವಿ ಹಿಂದು ಮ್ಯಾರೇಜ್ ಬಗ್ಗೆ ಅದ್ರ ಬಗ್ಗೆ ನಮಗೆ ಹೇಳ್ತಿರಾ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ

ಸರಿ ತ್ಯಾಂಕ್ ಯು ಮ್ಯಾಮ್ ಇಷ್ಟು ಇಂಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಾವು ಹೇಳ್ತಿವಿ ಸರಿ ಬಾಯ್ ಓಕೆ